ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ನಮ್ಮಲ್ಲಿ ವಿಶೇಷ ಕ್ರೀಡಾ ಕೇಂದ್ರಗಳಿವೆ ಅವುಗಳಲ್ಲಿಯಾಗಿರ್ ಮೀನ್ಸ್ ಸ್ಪೋರ್ಟ್ಸ್ಗಳಲ್ಲಿ ತುಂಬ ಅವಶ್ಯಕತೆಯಾಗಿರುವಂತಹ ಕ್ರೀ ಆಕಿ ಆಗಿರ್ಬೋದು ಬಾಲ್ ಬ್ಯಾಡ್ಮಿಟನ್ ಆಗಿರ್ಬೋದು ಶಟಲ್ ಆಗಿರ್ಬಹುದು ತ್ರಿಬಲ್ ಜಂಪ್ ಆಗಿರ್ಬಹುದು ಐ ಜಂಪ್ ಆಗಿರ್ಬೋದು ಖೋ ಖೋ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಇನ್ನೂ ಮುಂತಾದ ಮುಂತಾದಂತಹ ಸ್ಪೋರ್ಟ್ಸ್ಗಳಿವೆ ಕ್ರೀಡಾ ಕೇಂದ್ರಗಳಿವೆ ಇವು ನಮ್ಮ ಹಾಕಿ ಆಕಿ ನಮ್ಮ ಭಾರತ ದೇಶದ ಆಟವಾಗಿದೆ ಇದು ಸಹ ತುಂಬ ಅವಶ್ಯಕತೆಯಾಗಿದೆ ಕೆಲವು ವ್ಯಕ್ತಿಗಳಿಗೆ ಎಷ್ಟೊ ರೀತಿಯಾದಂತಹ ಸಹಾಯವಾಗಿದೆ ಕೆಲವು ಕ್ರೀಡಾ ಕೇಂದ್ರಗಳಲ್ಲಿ ನಮ್ಮ ಭಾರತ ದೇಶವು ಹಲವಾರು ಮೆಡಲ್ಸ್ಗಳಾಗಿರ್ಬಹುದು ಗೋಲ್ಡ್ ಮೆಡಲ್ ಆಗಿರ್ಬೋದು ಸಿಲ್ವರ್ ಮೆಡಲ್ ಆಗಿರ್ಬೋದು ಇನ್ನೂ ಮುಂತಾದ ಮುಂತಾದಂತಹ ಮೆಡಲ್ಸ್ಗಳನ್ನು ಸಹ ತಂದು ಕೊಟ್ಟಿದೆ ಇದು ಕೆಲವು ವ್ಯಕ್ತಿಗಳನ್ನು ಜೀವನವನ್ನು ರೂಪಿಸಿಕೊಳ್ಳಲು ತುಂಬ ಅವಶ್ಯಕತೆಯಾಗಿದೆ ಹೆಣ್ಣು ಮಕ್ಕಳಲ್ಲಾಗಿದ್ದು ಸಿಂಧು ಆಗಿರ್ಬೋದು ಇನ್ನು ಮುಂತಾದ ಮುಂತಾದಂಥ ವ್ಯಕ್ತಿಗಳು ಹಲವಾರು ರೀತಿಯಾದಂತಹ ಸಾಧನೆಗಳನ್ನು ಮಾಡಿದ್ದಾರೆ ಇವರು ನಮ್ಮ ಭಾರತ ದೇಶದ ಹೆಮ್ಮೆ ಎಂದು ಸಹ ಕರೆಸಿಕೊಂಡಿದ್ದಾರೆ ಇವ ಹಲವಾರು ವ್ಯಕ್ತಿಗಳು ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಹಲವಾರು ಹಂತಗಳಲ್ಲಿ ಹಲವಾರು ಕೇಂದ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಸಹ ಅಭಿವೃದ್ಧಿಯನ್ನು ಹೊಂದಿದ್ದಾರೆ